ನಮ್ಮ ಚಿತ್ರದುರ್ಗದಲ್ಲಿ ಹಲವಾರು ರೀತಿ ಪ್ರವಾಸಿಗಾರರಿಗೆ ನೋಡುವುದಕ್ಕೆ ತುಂಬ ಚೆನ್ನಾಗಿರುವ ನಮ್ಮ ಚಿತ್ರದುರ್ಗದ ಸ್ಥಳಗಳು ಹಲವಾರು ರೀತಿ ನಮ್ಮ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದ ಕೋಟೆ ಕಲ್ಲಿನ ಕೋಟೆ ಮುರುಘಾ ಮಠ ಜೋಗಿ ಮಟ್ಟಿ ಇಂತು ಹಲವಾರು ರೀತಿ ಇದ್ದಾವೆ ನೋ ಅದು ಕೋಟೆಯಲ್ಲಿ ಏಳು ಬಾಗಿಲಿದೆ ಆನೆ ಬಾಗಿಲು ಮತ್ತೆ ರಂಗಯ್ಯನ ಬಾಗಿಲು ಇನ್ನೂ ಇನ್ನೂ ಇದ್ದಾವೆ ಆ ಹಲವಾರು ರೀತಿ ಇದ್ದಾವೆ ಎಲ್ಲ ನೋಡುವುದಕ್ಕೆ ಇರುವುದು ಮತ್ತೆ ಬೇರೆ ಬೇರೆ ಊರು ಊರುಗಳಿಂದ ಬರ್ತಾರೆ ನಮ್ಮ ಚಿತ್ರದುರ್ಗಕ್ಕೆ ಅವರಿಗೆ ಉಳಿದುಕೊಳ್ಳುವುದಕ್ಕೆ ಆಹಾರ ಬಟ್ಟೆಗಳೆ ಗಳು ಇರ್ತಾ ಆಹಾರ ಬಟ್ಟೆಗಳು ಅವರಿಗೆ ಒಂದು ರೂಮ್ ಹುಡುಕಿ ಕೊಡುವುದಕ್ಕೂ ಆ ರೂಮು ತುಂಬ ಚೆನ್ನ ಅವರಿಗೆ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಅವರಿಗೆ ಟೈಮಿಗೆ ಸರಿಯಾಗಿ ಗಂಟೆ ಗಂಟೆಗೆ ಊಟ ಊಟಕ್ಕೆ ಆಹಾರಕ್ಕೆ ಎಲ್ಲ ತಯಾರಿ ಆಗ್ತದೆ ನಮ್ಮ ಚಿತ್ರದುರ್ಗದಲ್ಲಿ ವಿಶೇಷವಾಗಿ ದೋಸೆ ಇಡ್ಲಿ ಪೂರಿ ಚಿತ್ರಾನ್ನ ಎಗ್ ರೈಸ್ ಹಲವಾರು ರೀತಿಯ ಆಹಾರಗಳು ಮತ್ತೆ ನಾನ್ ವೆಜ್ ಎಲ್ಲ ಸಿಗುತ್ತದೆ ಬಟ್ಟೆಗಳು ಲೆಹಾ ಲಂಗ ದಾವಣಿ ಮತ್ತೆ ಸೀರೆಗಳು ಕುರ್ತೀಸ್ ಚೂಡಿದಾರಗಳು ಇನ್ನೂ ಹಲವಾರು ರೀತಿಯ ಬಟ್ಟೆಗಳನ್ನು ದೊರೆಯುತ್ತವೆ ಮತ್ತೆ ಹುಡುಗರಾಗಿ ನಮ್ಮ ಏನಾದರೂ ಫ್ಯಾಮಿಲಿಗೆ ಏನಾದರೂ ಒಂದು ಉಡುಗೆ ಉಡುಗೊರೆ ಕೊಡಬೇಕೆಂದ್ರೆ ಲಕ್ಷ್ಮೀ ಬಜಾರಿಗೆ ಹೋದರೆ ಹಲವಾರು ರೀತಿಯ ಉಡುಗೊರೆ ತರಬಹುದು ನಮಗೆ ಏನು ಬೇಕಾದರೂ ಸಿಗುತ್ತದೆ ಮತ್ತೆ ನಮ್ಮ ಪ್ರವಾಸಿಗಾರಿಗೆ ನೋಡುವುದಕ್ಕೆ ತುಂಬ ಚೆನ್ನಾಗಿ ನಮ್ಮ ನಮ್ಮ ಚಿತ್ರದುರ್ಗದಲ್ಲಿ ಪ್ರವಾಸಿಗಾರರಿಗೆ ಆಹಾರ ಬಟ್ಟೆಗಳು ವಸತಿ ಎಲ್ಲ ಉಪಯೋಗಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ತೀವಿ ಅವರಿಗೆ ಪ್ರವಾ ಪ್ರವಾಸಿ ತಾಣ ಸುಸ್ತು ಸುಸ್ತಾದಾಗ ಅಲ್ಲೊಂದ್ಸ್ವಲ್ಪ ಉಳ್ ಉಳಿದುಕೊಳ್ಳುವುದಕ್ಕೆ ಜಾಗ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಹಲವಾರು ರೀತಿ ಹೊಂದಿರುವ ನಮ್ಮ ಚಿತ್ರದುರ್ಗದಲ್ಲಿ ಸ್ಥಳಗಳು ತುಂಬ ಚೆನ್ನಾಗಿ ಇದ್ದಾವೆ ಅಂತ ಅಂದ್ಕೋಬೇಕು ಎಲ್ಲ ವ್ಯವಸ್ಥೆಯೂ ಜನರಿಗೆ ನಾವು ಮಾಡ್ತೀವಿ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ನೋಡ್ಕೊಂಡು ಹೋಗಬೇಕು ನಮ್ಮ ಕಲ್ಲಿನ ಕೋಟೆ ಹೇಗಿದೆ ಆ ರಾಜ್ ಕುಮಾರ್ ಫಿಲಮ್ ತೆಗ್ದಿದ್ದು ಆ ಫಿಲಮ್ ಚಲ ಚಲ ಚಲನಚಿತ್ರ ತೆಗ್ದಿದ್ದು ಇನ್ನೂ ಹಲವಾರು ರೀತಿಯ ಬಟ್ಟೆ ಉಡುಗೊರೆಯಾಗಿ ವಸ್ತುಗಳನ್ನು ನಾವು ಮಾಡ್ತೀವಿ